ರೈತರು ಅಥವಾ ಈ ಹಕ್ಕಿ ಸಾಗಣೆ ಮಾಡೋರು ನಮ್ಮ ಹಕ್ಕಿಗಳ್ನ ಸುರಕ್ಷಿತವಾಗಿ ಮತ್ತು ಮಾನವೀಯತೆಯಿಂದ ಅವನ್ನು ಕಾರ್ಖಾನೆಗಳಿಗೆ ಸಾಗಿಸ್ತಾರೆ ಅಥವಾ ತಲುಪಿಸ್ತಾರೆ ಅನ್ನೋ ಒಂದು ನಂಬಿಕೆ ಇದ್ದೇ ಇರುತ್ತೆ ಅವ್ರು ತಲುಪಿಸ್ತಾರೆ ಕೂಡ ಯಾಕಪ್ಪ ಅಂದರೆ ಅವರಿಗೆ ಆ ಮಹತ್ವ ಗೊತ್ತಿರುತ್ತೆ ಮತ್ತು ಅವ್ರು ಆ ಕೆಲ್ಸದಲ್ಲಿ ಪಳಗಿರ್ತಾರೆ ಸೊ ಅದಕ್ಕೆ ಏನೇನು ಬೇಕು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ ಯಾವ ಥರ ಅದನ್ನು ಸಾಗಣೆ ಮಾಡಬೇಕು ಅನ್ನೋದು ಗೊತ್ತಿರುತ್ತೆ ಸೊ ಅವ್ರು ಅದನ್ನು ಸುರಕ್ಷಿತವಾಗಿ ಅದನ್ನು ತಲುಪ್ಸಿರ್ತಾರೆ ಮತ್ತು ಅವ್ರು ತಲುಪಿಸ್ತಾರೆ ಅನ್ನೋ ನಂಬಿಕೆನೂ ಕೂಡ ಇರುತ್ತೆ ಅವ್ರಿಗೂ ಕೂಡ ಅವರು ಕೂಡ ನಂಬಿಕೆತನದಿಂದ ಕೆಲಸ ಮಾಡ್ತಾರೆ ಮಾನವೀಯತೆಯನ್ನು ಹೊಂದಿರ್ತಾರೆ ಅದ್ರ ಬಗ್ಗೆ ಅವ್ರಿಗೆ ಗೊತ್ತಿರುತ್ತೆ ಆ ಕೆಲ್ಸದ ಬಗ್ಗೆ ಅವರು ಸುರಕ್ಷಿತವಾಗಿ ಅವನ್ನ ತಲುಪಿಸ್ತಾರೆ ಈ ಹಕ್ಕಿಗಳಿಗೆ ಬೇಕಾದಂತಹ ಏನೇನು ಪ್ರಾಥಮಿಕ ಸಲಕರಣೆಗಳನ್ನು ತೆಗೆದು ತಗೊಂಡೋಗಿರ್ತಾರೆ ಅದಕ್ಕೆ ಬೇಕಾಗಿರತಕ್ಕಂಥ ಏನು ಕಾಳುಗಳಾಗಿರ್ಬೋದು ತುಂಬ ಪ್ರೋಟೀನ್ ಪ್ರೋಟೀನು ಆಗಿರ್ಬೋದು ಅಥವಾ ಕಾರ್ಬೊಹೈಡ್ರೇಟ್ಸ್ ಪ್ರೊಟೀನ್ಯುಕ್ತ ಒಂದು ಪೌಷ್ಟಿಕಾಂಶಗಳನ್ನು ಹೊಂದಿರತಕ್ಕಂಥ ಕಾಳುಗಳನ್ನ ತುಂಬ ಕಾಳುಗಳನ್ನ ಸಣ್ಣಕ್ಕೆ ಮಾಡಿ ಹಾಕ್ತಾರೆ ಮತ್ತು ನೀರು ಗಾಳಿ ಅಗಲವಾಗಿರ್ತಕ್ಕಂಥ ಜಾಗನೂ ಒದಗಿಸ್ತಾರೆ ಗಾಳಿ ಅದೆಲ್ಲ ಬರೋ ರೀತೀಲಿ ಅದನ್ನ ಪ್ರೊಟೆಕ್ಟ್ ಮಾಡ್ತಾರೆ ಅಂದರೆ ಕಾಪಾಡ್ತಾರೆ ಗಾಳಿಯೆಲ್ಲ ಹೋಗೋ ರೀತೀಲಿ ಪರದೆ ಎಲ್ಲ ಕಟ್ಟಿ ಅದಕ್ಕೆ ಶೀಟ್ಸ್ ಥರ ಎಲ್ಲ ಹಾಕಿ ಅಥವಾ ಏನು ಪರದೆ ಥರ ಹಾಕಿ ಗಾಳಿ ಗಾಳಿಗಿರ್ಬೋದು ಬೆಳಕು ಗಾಳಿ ಬೀಳೊ ಥರ ಅದನ್ನು ಕರ್ಕೊಂಡು ಹೋಗ್ತಾರೆ ಅಥವಾ ಸಾಗಾಣಿಕೆ ಮಾಡ್ತಾರೆ ಅದಕ್ಕೆ ಕಾಳು ನೀರು ಎಲ್ಲವನ್ನು ಕೂಡ ಕೊಡ್ತಾರೆ ಈ ಅದು ಇನ್ನು ಅವ್ರಿಗ್ಗೊತ್ತು ಅದನ್ನು ಯಾವ ಥರ ಮ್ಯಾನೇಜ್ ಮಾಡಬೇಕು ಯಾವ ಥರ ನೋಡ್ಕೊಬೇಕು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ ಸೋ ಅವರು ಸುರಕ್ಷಿತವಾಗಿ ಅದನ್ನು ಕಾರ್ಖಾನೆಗೆ ತಲುಪಿಸ್ತಾರೆ